ನಮ್ಮ ಹೊಲ ಅಂದರೆ ನಮ್ಮ ಹೊಲ ಇಲ್ಲ ನಾವು ಬೇರೆ ಕೆಲಸ್ದಲ್ಲಿ ಹೋದಾಗ ನೋಡಿರತಕ್ಕಂಥವರು ಬೆಳೆ ಅಂದರೆ ಜೋಳ ಸಜ್ಜೆ ಕಬ್ಬು ನೆಲ್ಲು ಭತ್ತ ಈ ಥರದ್ದೆಲ್ಲ ಹಾಕಿದಾಗ ಹೊಲಗಳದಲ್ಲಿ ಸಾಮಾನ್ಯವಾಗಿ ಗುಬ್ಬಿ ಪಕ್ಷಿಗಳು ಬರ್ತವೆ ಅದು ರಾತ್ರಿ ಹೊತ್ತು ಬಂದಾಗ ಅಥ್ವಾ ಜೋಳ ಪಳ ತಿನ್ನುತ್ತೆ ಅದರಿಂದ ಒಂದು ಸೌಂಡ್ ಮಾಡುತ್ತೆ ಡಬ್ಬಿ ಅಥ್ವಾ ಏನಾರು ತೊಗೊಂಡು ಕಟ್ಟಿಗೆಯಿಂದ ಟಪ ಟಪ ಟಪ ಟಪ ಬಡಿತೀವಿ ಆ ಸೌಂಡಿಗ್ ಇರತಕ್ಕಂಥ ಗುಬ್ಬಿ ಮರಿಗಳೆಲ್ಲ ಹೊರ ಹೋಗ್ತವೆ ಸುತ್ತಲೂ ಭಿ ಸುತ್ತಲೂ ಗದ್ದೆ ಸುತ್ತ ದ್ರವಲಗ ಸುತ್ತ ಬೇಲಿ ಹಾಕಿರ್ತೀವಿ ಆ ಬೇಲಿ ಒಳಗೆ ಜಾಸ್ತಿ ಬರೋದೆಂದ್ರೆ ದನ ಕರುಗಳು ಬರ್ತಾವೆ ಕುರಿಗಳು ಬರ್ತವೆ ಮೇಕೆ ಈ ಥರದ್ದೆಲ್ಲ ಬರ್ತವೆ ಇಲ್ಲಾಂದ್ರೆ ಯಾರಾದರು ಹೊಲಕ್ಕೆ ಬಂದಾಗ ಸಪ್ಪೆ ಅಥ್ವಾ ಏನಾದರು ತೊಗೊಂಡು ಹೋಗ್ತಾರೆಂತ ಅವರು ಇದು ಮಾಡೋದು ಪ್ರಾಣಿಯಂದ್ರೆ ರಕ್ಷಿಸ್ತೀವಿ ಅವ್ರಿಗೆ ಸಹ ಅದಕ್ಕೆ ಬೇಕಾದಂಥ ಸೊಪ್ಪನ್ನು ನಾವು ಸಿಕ್ಕಿಸಿ ಹೊಲದ ಸುತ್ತ ಬದೀಲಿ ಹಾಕಿರ್ತೀವಿ ಅದನ್ನು ನಾವು ಕೊಡ್ತೀವಿ ಅದುಬಿಟ್ರೆ ನಾವು ನುಗ್ಗುವಾಗ ನಾವು ತುಂಬಾ ತಂತಿ ಅಥ್ವಾ ಬೇಲಿ ಏನಾದರು ಹಾಕ್ಕೊಂಡೇ ಇರ್ತೀವಿ ಸಾಮಾನ್ಯವಾಗಿ ಇಲ್ಲಂದ್ರೆ ಸುತ್ತಲೂ ಹೆಳ್ಳು ಹಾಕಿರ್ತೀವಿ ಹೆಳ್ಳು ಅಂದ್ರೆ ಅದು ಹಸ್ರು ಇರುತ್ತೆ ವಿಷಕಾರಿಗಿರುತ್ತೆ ಅದ್ರ ಸೊಪ್ಪೆಲ್ಲ ಅದರೊಳಗೆ ಬಹಳ ಎಳೆ ಬಾ ಅಂತ ಅದು ಒಳ್ಳೇದು ಅದರಿಂದ ಬಂದಿರತಕ್ಕಂಥ ಗಿಡ ಏನಿರುತ್ತೆಲ್ಲ ಸಸಿ ಅದು ವಿಷಕಾರುತ್ತೆ ಅದ್ರ ಸುತ್ತ ಅದ್ರ ವಾಸನೆಗೆ ಎಮ್ಮೆ ಆಯ್ತು ದನ ಕರು ಆಯ್ತು ಕುರಿ ಮೇಕೆ ಯಾವುವು ಒಳಗಡೆ ಹೊಲ್ದಲ್ಲಿ ನುಗ್ಗೋಲ್ಲ ಈಗ ನಾವು ರಕ್ಷ್ಣೆ ಮಾಡ್ತೀವಿ ಹೊಲ್ದಲ್ಲಿ ನುಗ್ಗುವಾಗ ಹಾನಿ ಉಂಟು ಮಾಡ್ದಂಥ ಅದನ್ನು ಅಥ್ವಾ ಅಕಸ್ಮಾತ್ ಎಷ್ಟೋ ಎಷ್ಟೋ ಹಾಳು ಮಾಡ್ತಂದ್ರೆ ಅದನ್ನು ನಮ್ಮ ಮನೆಲ್ಲಿ ಅಥ್ವಾ ಯಾರೋ ಯಾರದು ಇರುತ್ತೆ ಅದಕ್ಕೆ ಪ್ರವ ದನಾಗಲಿ ಕರಾಗಲಿ ಹಸುವಾಗಿ ಅದನ್ನು ಯಾರದು ಇರುತ್ತೋ ಅವ್ರದು ಮನೆಯವ್ರನ್ನು ಕರೆಸ್ತೀವಿ ಅದನ್ನು ಹನು ಮನೆ ಹತ್ರ ಕಟ್ಟಾಕ್ತೀವಿ ದಂಡ ಕಟ್ಟಿಸ್ತೀವಿ ಇಲ್ಲಾಂದ್ರೆ ಏನು ಅದನ್ನು ವಾರ್ನಿಂಗ್ ಮಾಡುತ್ವಿ ಈ ಥರ ಬಿಟ್ರೆ ಇನ್ನೊಂದು ಸಲ ಬಿಟ್ರೆ ಚೆನ್ನಾಗಿರೊಲ್ಲ ಅಂತ ಬಾಯಿ ಬಂದಾಗೇ ಬೈತೀವಿ ನಾವು ಈ ರೀತಿ ಹೊಲ ಹಾಳು ಮಾಡಿದ್ರೆ ನಮ್ಮ ವರ್ಷದ ಬೆಳೆ ಏನಾಗುತ್ತೆ ಸಾಮಾನ್ಯವಾಗಿ ಬರೋದು ಮಾಮೂಲು ಆಗಿ ಬರೋದಂದ್ರೇಯೆ ನಿಮ್ಮ ಹಸುವೇ ನಿಮ್ಮ ದನವೇ ನಿಮ್ಮ ಕರುವೇ ಅಂತಂದು ಹೇಳ್ಬಿಟ್ಟು ಸರಿಯಾದ ರೀತಿಲಿ ಬೈತೀವಿ ಅವರಿಗೆ ಮತ್ತು ಹಾನಿ ಉಂಟು ಮಾಡುತ್ತವೆ ಅಂತಂದೇಳಿ ನಾವು ಅವಕ್ಕೆ ಕೆಲವೊಂದು ರೀತಿಯಲ್ಲಿ ಹೊಡಿಯೋದು ಬಡಿಯೋದು ಮತ್ತಿಲ್ಲೆಂದರೆ ಮಾಣ ಬಾಯಿ ಬಂದಾಗೇ ಬೈತೀವಿ ನಾವು ನಿಮ್ಮ ಪ್ರಾಣಿಗಳು ಹಿಂಗೆ ಬೆಳೆ ಹಾಳು ಮಾಡಿದ್ರೆ ಹೆಂಗೆ ಸೂರ ನಮ್ಮ ಸ ನಮ್ದು ಹೊಲ ಹಾಳಾದ್ರೆ ಹೆಂಗೆ ಕಷ್ಟ ಬಿಟ್ಟು ದುಡಿದಿರ್ತಾ ಇದರಲ್ಲೆ ಮಾಡಿ ತಿನ್ನೋ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಿಮ್ಮ ಹೊಲ್ದಲ್ಲಿ ನಾವು ಬಿಟ್ರೆ ಈಗ ಸರಿ ಇರುತ್ತಾ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಮಾತಿನಲ್ಲೇ ಉತ್ತರ ಕೊಡ್ತೀವಿ ಇದನ್ನು ನೀವು ಎಚ್ಚೆತ್ಕೊಂಡರೆ ಸರಿ ಇಲ್ಲಾಂದ್ರೆ ಇನ್ನೊಂದು ಬಾರಿ ಈ ರೀತಿ ಆಯ್ತು ಅಂದರೆ ನಾವು ಸುಮ್ನೆ ಇರೋದಿಲ್ಲ ಎಂದು ಬಾಯಿಗೆ ಬಂದ ಹಾಗೆ ಬೈತೀವಿ ಮತ್ತೆ ನಂತರ ನಂತರ ಪ್ರಾಣಿ ಬೆಳೆಗೆ ಜೋಳ ಹಾಕ್ತೀವಿ ಜೋಳ ಹಾಕಿದಾಗ ಅದು ಬಂದಿರತಕ್ಕಂಥ ಮೊದಲ ಸಸಿ ಇಂದ ಹಿಡ್ದು ಬೆಳೆ ದೊಡ್ಡದಾಗ್ತಾ ದೊಡ್ಡದಾಗ್ತಾ ತೆನೆ ಬಿಡೋವರೆಗೂ ನಾವು ಅದನ್ನು ಕಾವಲು ಕಾಯ್ತೀವಿ ಅದು ನಂತರ ತೆನೆ ಬಿಡೋಕ್ಕಿಂತ ಮುಂಚೆಗೆ ಚಿಕ್ಕದಿತ್ತು ಸಸಿ ಅಂದಾಗ ದನ ಆಗಲಿ ಕರು ಆಗಲಿ ಅಥ್ವಾ ಯಾವನ ಬಂದು ತಿಂದವು ಅಂದರೆ ನಮ್ಮ ಬೆಳೆ ಲಾಸ್ ಆಗುತ್ತೆ ಹಂಗಂದು ಬಿಟ್ಟೇಳಿ ನಾವು ಅವ್ರಿಗೆ ಸರಿಯಾದ ರೀತಿಲಿ ಉತ್ತರ ಕೊಡ್ತೀವಿ ಕಟ್ಟಾಕ್ತೀವಿ ಹೊಡಿತೀವಿ ಬಡಿತೀವಿ ಬಾಯಿ ಬಂದಂಗೆ ಬೈತೀವಿ ನಂತರ ಅದನ್ನು ನಾವು ಬೆಳೆ ಈ ಥರ ರಕ್ಷಣೆ ಮಾಡ್ಕೊಳ್ತೀವಿ ನಾವು ನಮ್ಮ ಕೈಲಾದಷ್ಟು ಇನ್ನು ಅದಕ್ಕೂ ಮೀರಿ ಹೆಚ್ಚಿನ ಮಿ ಮಾಡಿತೆಂದ್ರೆ ಅದನ್ನು ಯಾವ ಮುಖಾಂತ್ರ ಮಾತಡಿಸ್ಬೇಕೊ ಆ ಮುಖಾಂತ್ರ ಅದನ್ನು ಮಾತಾಡಿಸಿ ಅವರಿಗೆ ವಾರ್ನಿಂಗ್ ಮಾಡ್ತೆ ನಂತೆ ನಮ್ಮ ಬೆಳೆನ್ನ ಅವಕ್ಕೆ ವರ್ಷ ಪೂರ್ತಿ ಕಾಯ್ದಿಟ್ಕೊಂಡು ಅದು ರಾಶಿ ಮಾಡಿದ್ರೆ ರಾಶಿ ಮಾಡಿಟ್ಟಾಗ ತೆನೆಯೆಲ್ಲ ಕೂಡಾಕಿರ್ತೀವಿ ಕೂಡಾಕಿದಾಗ ಬಂದು ಜನರೆಲ್ಲ ನಾವಿಲ್ಲದ ಟೈಮಲ್ಲಿ ನೋಡಿ ಸಮಯ ನೋಡ್ಕೊಂಡು ಅದನ್ನು ಕ ತಾವು ತಮಗೆ ಕಳ್ತನಲಿಂದ ಈ ಥರ ತೊಗೊಂಡು ಹೋಗೋದು ಜಾಸ್ತಿ ಜನ ಇರ್ತಾರೆ ಅದಕ್ಕೂ ನಾವು ಉತ್ತರನ ಸರಿಯಾಗಿ ಕೊಟ್ಟಿರ್ತೀವಿ ಹೀಗೆಲ್ಲ ಮಾಡಿದ್ರೆ ಹೆಂಗೆ ನಾವು ಇದುಂತ ಯಾರನ್ನ ಅಂತ ನೋಡ್ಕೊಳ್ತ ಕುಂದ್ರೋಣ ಅಂತಂದು ಹೇಳಿ ಅವ್ರಿಗೂ ನಾವು ಬೈತೀವಿ ನಂತರ ಪ್ರಾಣಿಗಳೇ ಭಾಳ ಈ ಹೊಲ್ದಲ್ಲಿ ಬರೋದು ಜಾಸ್ತಿ ಆನೆ ಅಥ್ವಾ ಎಲ್ಲ ಆನೆ ನಮ್ಮ ಕಡೆ ಎಲ್ಲ ಬರೋಲ್ಲ ಎಲ್ಲ ಬಾಳೆ ಹಾಕಿರ್ತೀವಿ ಬಾಳೆ ತೋಟದಲೆಲ್ಲ ನುಗ್ಗೋದು ಕಳುವು ತನ ಮಾಡುವಯೆಲ್ಲ ಈ ಥರದ್ದೆಲ್ಲ ಮಾಡ್ತಾರೆ ಆಮೇಲೆ ಇನ್ನು ಏನೆಂದ್ರೆ ಹೊಲ ಹಾಕಿರ್ತೀವಲ್ಲ ಸುತ್ತಲೂ ದನ ಎಲ್ಲ ನಮ್ಮ ಕರಾವು ಅವ್ರಕರೆಲ್ಲ ಒಂದೇ ಅಂತ ನಾವು ಆದರೆ ಬೆಳೆ ಬೆಳೆದಾಗ ಬರಬಾರ್ದವು ಸುತ್ತಲೂ ಏನಾದ್ರು ಇದ್ದಾಗ ತಾವು ಕಾಪಾಡ್ಕೋಬೇಕು ನಮ್ಮದು ನಾವು ಅಂತಂಧೇಳಿ ಅಲ್ಲೆ ಸುತ್ತಲೂ ಬದೀಲಿ ಇರತಕ್ಕಂಥ ಮೇವನ್ನು ತೊಗೊಂಡೋಗಿ ಮನೆ ಹತ್ರವೇ ಹಾಕ್ಕೊಬೇಕು ಈ ಥರ ಬಿಟ್ರೆ ನಮ್ಗೆ ಲಾಸ್ ಆಗುತ್ತೆಂತ ನಾವು ಮಾತಾಡಿ ಉತ್ತರ ಸರಿಯಾದ ರೀತಿಲೇ ಕೊಡ್ತೀವಿ ಬೇಲಿಕೂಡ ಹಾಕ್ತೀವಿ ತಂತಿಕೂಡ ಹಾಕ್ತೀವಿ ಇಲ್ಲಾಂದ್ರೆ ಅವರಿಗೆ ಪೊಲೀಸ್ ಕಂಪ್ಲೇಟ್ ಮುಖಾಂತ್ರ ಕೊಟ್ಟು ಅವ್ರನ್ನ ವಾರ್ನಿಂಗ್ ಮಾಡಿಸ್ತೀವಿ ಈ ಥರ ಇನ್ನೊಂದು ಬಾರಿ ಆಗಬಾರದು ಅಂತಂದು ಹೇಳಿ ಇದಕ್ಕೆ ಪ್ರಾಣಿಗಳು ತುಂಬ ಅವಕ್ಕೂ ನಮ್ಮ ಹಾಗೆ ಮಾತು ಅವಕ್ಕೆ ಮಾತು ಬರೋಲ್ಲ ನಮ್ಗೆ ಮಾತು ಬರುತ್ತೆ ಅವ್ಕೆ ನಮ್ಮ ನಾವು ಹಸ್ವೆ ಆಗುತ್ತೆ ಅಂತ ನಾವು ಬಾಯ್ಬಿಟ್ಟು ಕೇಳ್ತೀವಿ ಅವು ಕೇಳೋದಿಲ್ಲ ಹಂಗಾಗಿ ಅವಕ್ಕೆ ಎಲ್ಲಿ ಇರುತ್ತೆ ಅಲ್ಲಿ ತೊಗೊಂಡು ಹೋಗಿ ತಿಂದ್ಬಿಡುತ್ತವೆ ನಾವು ಮನುಷರಾದವ್ರು ಅವನ್ನು ತಮ್ಮ ರೀತಿಯಲ್ಲಿ ಬೆಳೆಸಿದ್ರೆ ನಾವು ಯಾವ ರೀತಿ ಹೋಗ್ತೋ ಆ ರೀತಿ ಬೆಳೆಸಿದ್ರೆ ಅವು ನಮ್ಮ ಮಾತಿಗೆ ಬಗ್ಗಿ ನಮ್ಮತ್ರವೇ ಇರ್ತವೆ ಅವು ಬೇರೆ ಹೊಲ್ಗಳೆಲ್ಲ ನುಗ್ಗುವಂಥ ಅಭ್ಯಾಸ ಆಗೋದಿಲ್ಲ ಅವ್ಕವು ನಾವು ಬೆಳೆಸೋ ರೀತಿಲಿ ಅಭ್ಯಾಸಗಳು ಅವು ಕಲಿತವೆ ಹೀಗಾಗಿ ನಾವು ಏನೇಳ್ತೀವಿ ಅಂದರೆ ಮನುಷ್ರು ತಿದ್ಕೊಬೇಕು ಯಾಕೆಂದ್ರೆ ಮನುಷ್ರು ಮಾಡುವಂಥ ತಪ್ಪುಗಳೇ ಪ್ರಾಣಿಗಳು ಮಾಡೋದು ಅವ್ಕೆ ಗೊತ್ತಾಗೋಲ್ಲ ಯಾಕೆಂದ್ರೆ ಅವು ನಾವು ಕಳ್ಸಿದ್ದು ಹಾದಿಯಲ್ಲೇ ಬೆಳಿತವೆ ಒಂದು ನಾಯಿ ಆಗಿರಬೌದು ಇಲ್ಲಂದ್ರೆ ಕರು ಕುರಿ ಎದ್ರು ನಾವು ಮುಂದೆ ಬಿಟ್ಟು ಹಿಂದೆ ಹೋಗಿವಂದ್ರೆ ಅವು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲಿಗೆ ನಮ್ಮ ಹಿಂದೆಯೇ ಬರ್ತಾವೆ ಹಾಗಾಗಿ ನಾನು ಹೇಳೋದೆನಂದ್ರೆ ದನ ಕರುಗಳನ್ನು ಕಟ್ಯಾಕಿ ಮನೆ ಹತ್ರವೇ ಬೆಳೆಸಿ ಇಲ್ಲಾಂದ್ರೆ ಹೊರ್ಗಡೆ ಕರ್ಕೊಂಡು ಹೋದಾಗ ಕೂಡವೂ ನೀಟಾಗಿ ಅದ್ರ ಸುತ್ತಲೂ ಕಾವಲು ಇಟ್ಕೋಳ್ತಾ ಕುಂದರಬೇಕು ಬೇರೆಯವ್ರ ಹತ್ರ ಬೇರೆಯವ್ರ ಹೊಲ್ದ ಕಡೆ ಹಂಗೆ ಬಿಡ್ಬಾರ್ದು ಬಿಟ್ಟಾಗ ಅವ್ರು ನಮ್ಮ ಬೈತಾರೆ ಅಂದಾಗ ಹುಷಾರಿಟ್ಕೋಬೇಕು ಯಾರ ಹೊಲ ಹಾಳಾಯ್ತು ಅಂತಂಧೇಳಿ ನೀವು ನಿಮ್ಮ ಕರುಗಳನೆಲ್ಲ ಬಿಟ್ಟು ಸುಮ್ಮನೆ ಕೂಡಬಾರ್ದು ಅಂತ ಹೇಳೋಕ್ಕೆ ಇಷ್ಟ ಪಡ್ತೀನಿ ಅಕಸ್ಮಾತ್ ಸಪೋಸ್ ಈ ನಿಮ್ಮ ಹೊಲದಲ್ಲಿ ನಾವು ತಂದ್ಬಿಟ್ರೆ ಕೂಡವೂ ನೀವು ಸುಮ್ನೆ ಇರ್ತೀರಾ ಅಂತಂಧೇಳಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟ ಪಡ್ತೀನಿ ಇದರಮೇಲೆ ನಿಮಿಷ್ಟ ಅಂತ ಟ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ